ರೀಸೆಂಟಾಗಿ ನಾನು ನೈಕ್ ಶೂನ ಪರ್ಚೇಸ್ ಮಾಡಿದ್ದೆ ಇಟ್ ಈಸ್ ವೆರಿ ಕಂಫರ್ಟೇಬಲ್ ಮತ್ತು ತುಂಬ ಬಾಳಿಕೆ ಬಂದಿದೆ ಅಂತ ಹೇಳ್ಬೋದು ಈ ಪ್ರೊಡಕ್ಟು ಹಾಗೆ ಕಂಫರ್ಟ್ ಆಗೂ ಇದೆ ಅಂತ ಹೇಳ್ಬೋದು ಜಾಗಿಂಗ್ ಪರ್ಪಸ್ ಆಗಿರ್ಬೋದು ಮತ್ತೆ ಫಾರ್ ಡೈಲಿ ಯೂಸ್ ಆಗಿರ್ಬೋದು ಚೆನ್ನಾಗಿದೆ ಲುಕ್ಕೂ ಚೆನ್ನಾಗಿದೆ ಚೆನ್ನಾಗಿ ಬಾಳಿಕೆಯೂ ಬರುತ್ತೆ ಪ್ರೈಸ್ ಕೂಡ ಕಡಿಮೆ ಕಲರ್ಸ್ ಎಲ್ಲ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇಷ್ಟ ಆಗತ್ತೆ ವೆರಿ ಕಂಫರ್ಟಬಲ್ ಫೀಲ್ ಆಗತ್ತೆ ಆಮೇಲೆ ಅಟ್ರಾಕ್ಟಿವ್ ಆಗೂ ಇದೆ ಶೂ ಅಂತಾನು ಹೇಳ್ಬೋದು